ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನವರಿ ಎಂಟು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜೂನ್ ಆರು ಸಾವಿರದ ಒಂಬೈನೂರ ಐವತ್ತೈದು ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರು ಜುಲೈ ಆರು ಎರಡು ಸಾವಿರದ ಮೂರು